ಹಲೋ ನಿನ್ನೆ ಒಂದು ಅಣ್ಣ ಕ್ಯಾಬ್ ಬುಕ್ ಮಾಡಿದ್ದೆ ಕಣೋ ಕ್ಯಾಬು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಫ್ಯಾಮಿಲಿ ಎಲ್ಲ ಅಚಾನಕ ಈಗ ನಮ್ಮ ಮಾಮಾಗೆ ಹುಷಾರಿಲ್ಲ ಹಾಗಾಗಿ ಹೋಗಕ್ಕೆ ಆಗೋಲ್ಲ ಕಣೋ ಕ್ಯಾಬ್ ಕ್ಯಾನ್ಸಲ್ ಮಾಡ್ಬೇಕಿತ್ತು ಅದೇ ನಮ್ಮ ಮಾಮ ಹಿಂಗೆ ಆ ಯಪ್ಪನೂ ಡ್ರೈವಿಂಗ್ ಮಾಡ್ತಿತ್ತು ಬಟ್ಟು ಎಲ್ಲೋ ಹೋಗ್ಬೇಕಾದ್ರೆ ಕ್ರಾಸಲ್ಲಿ ಏನೋ ಆಕ್ಸಿಡೆಂಟ್ ಆಗ್ಬಿಟಿದ್ಯಂತೆ ಹಾಗಾಗಿ ನಮ್ಮ ಅಮ್ಮ ಬೇಡ ಇವಾಗ ಹೋಗೋದು ಬೇಡ ಅಂತ ಹೇಳಿ ಫೋರ್ಸ್ ಮಾಡ್ತೈತೆ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ಬೇಕಿತ್ತು ಭಾಳ ಏನೋ ಭಾಳ ಏಟು ಬಿದ್ದಿದೆ ಅಂತೆ ಹಾಗಾಗಿ ಅರ್ಜೆಂಟಾಗಿ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಟ್ರಿಪ್ ಹೊರ್ಟವ್ರೆಲ್ಲ ನಾವೆಲ್ಲ ಈಗ ಹಾಸ್ಪೆಟ್ಲ್ಗೆ ಹೋಗ್ಬೇಕಾಗಿದೆ ಇವಾಗ ತುಂಬ ಇದು ಚನ್ನಗಿರಿ ಹತ್ತಿರ ಅಲ್ಲಿ ಹೋಗಬೇಕಂತೆ ಅದಕ್ಕೆ ಹಾಗಾಗಿ ಆ ಕ್ಯಾಬು ಕ್ಯಾನ್ಸಲ್ ಮಾಡ್ಬೇಕಿತ್ತು ಆ ಯಪ್ಪ ಭಾಳ ಅಂದ್ರೆ ಭಾಳ ಹುಷಾರು ಇಲ್ಲಂತೆ ನಮ್ಮ ಅಮ್ಮವ್ರ ಅಣ್ಣ ಬೇರೆ ಏನಲ್ಲ ಹಾಗಾಗಿ ಇಲ್ಲ ಹೋಗ್ತಿದ್ವಿ ಕ್ಯಾಬು ಇಲ್ಲ ಅಂದ್ರೆ ಬೇರೆ ಯಾರಾದರೂ ಆಗಿದ್ರೆ ಹೋಗ್ತಿದ್ವಿ ಈಗ ಈ ರಿಲೇಷನ್ ಅಲ್ವಾ ಹತ್ರದ ರಿಲೇಷನ್ನು ಹಾಗಾಗಿ ನಮ್ಮ ಅಮ್ಮ ತುಂಬ ಅಳ್ತೈತೆ ಹಂಗಾಗಿ ಹೋಗ್ಬೇಕಿತ್ತು ಕ್ಯಾನ್ಸಲ್ ಮಾಡ್ಬೇಕಿತ್ತು ಕಣೋ ಗೆಳೆಯ